ಹಲೋ ಹಾಂ ಹೌದು ಹಾಂ ಹೌದು ನಿಮಗೆ ಯಾವ ಹಣ್ಣು ಬೇಕಿತ್ತು ಸೇಬಿಗೆ ಇನ್ನೂರು ಇಪ್ಪತ್ತು ಉಂಟು ಮತ್ತು ಪೇರಳೆಗೆ ನೂರ ಐವತ್ತು ಉಂಟು ಮತ್ತು ಕಿತ್ತಳೆ ಅದೆಲ್ಲ ಸ್ವಲ್ಪ ಕಮ್ಮಿಗೆ ಬರ್ತದೆ ಎಂಬತ್ತು ರೂಪಾಯಿ ಹಾಗೆ ನಿಮಗೆ ಯಾವುದೆಲ್ಲ ಹಣ್ಣು ಬೇಕಿತ್ತು ಬಾಳೆಹಣ್ಣು ಬೇಕಾ ಒಳ್ಳೆಯ ಬಾಳೆಹಣ್ಣು ಇತ್ತು ಕದಳಿ ಇದೆ ಮೈಸೂರು ಇದೆ ನೇಂದ್ರ ಇದೆ ನಿಮ್ಗೆ ಯಾವ್ದು ಬೇಕು ಮೈಸೂರಿಗೆ ಕೆ ಜಿಗೆ ಎಂಬತ್ತು ರೂಪಾಯಿ ಇದೆ

ನೀವು ಅದು ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ನೀವು ವಾಟ್ಸ್ಆ್ಯಪ್ ಮಾಡ್ತೀರಾ ನಿಮಗೆ ಯಾವಾಗಕ್ಕೆ ಪೂಜೆ ಇರೋದು ನಾಳೆ ಸಂಜೆಗಾ ಅಂದರೆ ಖಂಡಿತ ನಿಮ್ಮ ಮನೆಗೆ ತಲುಪಿಸ್ಬೋದು ನಿಮ್ಮ ಲೊಕೇಶನನ್ನು ನಮಗೆ ವಾಟ್ಸ್ಆ್ಯಪ್ ಮಾಡಬೇಕು ಮತ್ತು ಪೇಮೆಂಟ್ ಸ್ವಲ್ಪ ಜಾಸ್ತಿ ಬರ್ತದೆ ಅಂದರೆ ಟ್ರಾನ್ಸ್ಪೊಟೇಷನ್ ಚಾರ್ಜಸೆಲ್ಲ ಇನ್ಕ್ಲುಡ್ ಆಗ್ತದೆ

ಬಲ್ಕ್ ಕ್ವಾನ್ಟಿಟಿ ಆದರೆ ಮಾಡ್ಬೋದು ಆದರೆ ತುಂಬ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಮಗೆ ಸಹ ಸ್ವಲ್ಪ ಲಾಸ್ ಆಗ್ತದಲ್ಲ ಹಾಗಾಗಿ ನೀವು ತುಂಬ ತಗೊಳ್ತಿದ್ದರೆ ತುಂಬ ಪ್ರಮಾಣದಲ್ಲಿ ಅಲ್ಲ ಒಂದು ಚೂರು ಕಡಿಮೆ ಮಾಡ್ಬೋದು ನಿಮಗೆ ಎಷ್ಟು ಕಡಿಮೆ ಮಾಡಬೇಕು ಅಂತ ಹೇಳಿ ಉಂಟು ಇನ್ನೂರ ಇಪ್ಪತ್ತು ಕೆ ಜಿಗೆ ನೂರ ಎಂಬತ್ತು ಮಾಡಿದರೆ ನಮಗೆಲ್ಲ ತುಂಬ ನಷ್ಟ ಆಗ್ತದೆ ಒಂದು ಟೂ ಹಂಡ್ರೆಡ್ ನೀವು ನಿರೀಕ್ಷೆ ಮಾಡ್ಬೋದು ಹಾಂ ಸರಿ ಹಾಂ ಸರಿ ಸರಿ ಹಾಂ ಹಾಂ ಹ್ಞೂ ಹಾಂ ಸರಿ ತ್ಯಾಂಕ್ ಯು